ನಾವು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ರೊಟ್ಟಿ ಮತ್ತು ಚಪಾತಿ ಇವುಗಳನ್ನ ಮಾಡ್ತೀವಿ ರೊಟ್ಟಿನ ಜೇನು ಹಾಕಿಸ್ಕೊಂಡು ಹಿಟ್ಟು ಇರ್ತಲ್ಲಾ ಆ ಹಿಟ್ಟಿಗೆ ನೀರನ್ನ ಕಾಯಿಸಿ ಮಿಕ್ಸ್ ಮಾಡಿ ಅದನ್ನ ರೌಂಡ್ ಶೇಪ್ ಆಗೋ ಥರ ನೀಟಾಗಿ ಲಟ್ಟಿಸಿ ಅದನ್ನ ಹಂಚಲ್ಲಿ ಹಾಕಿ ಬೇಯಿಸ್ತೀವಿ ಬೇಯಿಸಿ ಆದ್ಮೇಲೆ ರೊಟ್ಟಿ ಜೊತೆ ಪಲ್ಲೆ ಪಲ್ಲೆ ಎಲ್ಲಾ ಥರದ್ ತರಕಾರಿ ಪಲ್ಯಗಳಾಗಿರ್ಬೋದು ಅಥವಾ ಬೇಳೆ ಪಲ್ಯ ಆಗಿರ್ಬೋದು ಅಥವಾ ಸಾಂಬಾರು ಗಟ್ಟಿ ಸಾಂಬಾರು ಥರ ಇರೋವಂಥಾ ಪಲ್ಯಗಳನ್ನ ರೆಡಿ ಮಾಡ್ತೀವಿ ರೊಟ್ಟಿ ಜೊತಿ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಬದನೇಕಾಯಿ ಬದನೇಕಾಯಿ ಪಲ್ಯ ಆಗಿರ್ಬೋದು ಅಥವಾ ಸೌತೆಕಾಯಿ ಪಲ್ಯ ಹಿರೇಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಚೌಳೆಕಾಯಿ ಪಲ್ಯ ಈ ಥರ ಎಲ್ಲಾ ಥರದ ತರ್ಕಾರಿಗಳ ಪಲ್ಯನ ಮಾಡ್ತೀವಿ ನಂತರ ಬೇಳೆ ಬೇಳೆಗಳಲ್ಲಿ ಅಂದರೆ ತೊಗರಿ ಬೇಳೆ ಅಥವಾ ಕಡ್ಲಿಬೇಳೆ ಅಲ್ಸಂದಿ ಕಾಳು ಪಲ್ಯ ಹುರುಳಿ ಕಾಳು ಪಲ್ಯ ಈ ಥರ ಎಲ್ಲಾ ತರಹದ ಪಲ್ಯಗಳನ್ನ ರೊಟ್ಟಿ ಜೊತೆ ಮಾಡ್ತೀವಿ ಅನಂತರ ಅನ್ನ ಅಕ್ಕಿನ ನೀಟಾಗಿ ತೊಳೆದು ನೀರು ಹಾಕಿ ಅದನ್ನ ಬೇಯಿಸಿ ಅನ್ನ ಅನ್ನ ರೆಡಿ ಮಾಡ್ತೀವಿ ಅದು ಅನ್ನದ ಜೊತೆ ಮತ್ತು ಸಾಂಬಾರು ಮಾಡ್ತೀವಿ ಬೇಳೆ ಸಾಂಬಾರು ಆಗಿರ್ಬೋದು ಅಥವಾ ಟೊಮೆಟೋ ಸಾಂಬಾರು ಆಗಿರ್ಬೋದು ಬೇಳೆ ಸಾಂಬಾರನ್ನ ಬೇಳೆನಾ ಬೇಯ್ಸ್ಕೊಳ್ತೀವಿ ಬೇಳೆ ಬೆಂದ ಆದ್ಮೇಲೆ ಅದ್ರ ಜೊತೆಗೆ ಸೊಪ್ಪು ಸೊಪ್ಪುಗಳಂದರೆ ಪಾಲಕ್ ಸೊಪ್ಪು ಮುಂಚಿಕ ಸೊಪ್ಪು ಇವನ್ನೆಲ್ಲಾ ಹಾಕಿ ಅದನ್ನ ಬೇಳೆ ಜೊತೆ ಬೇಯ್ಸ್ಕಂಡು ಆದ್ಮೇಲೆ ಬೆಂದಿರೋವಂಥಾ ಬೇಳೆ ಮತ್ತು ಸೊಪ್ಪಿನ ಅದ್ಕಾ ಒಗ್ಗರಣೆ ಕೊಟ್ಟು ಅದನ್ನ ಸಾಂಬಾರು ರೆಡಿ ಮಾಡ್ತೀವಿ ಒಂದ್ವೇಳೆ ಅನ್ನದ ಜೊತೆ ಬೇಳೆ ಸಾಂಬಾರು ಮಾಡಿಲ್ಲಾಂದರೆ ಟೊಮೆಟೊ ಸಾಂಬಾರು ಮಾಡ್ತೀವಿ ಟೊಮೆಟೊ ಸಾಂಬಾರನ್ನ ಒಂದು ಬೌಲಿಗೆ ಒಂದ್ ದಂಬ್ರಿಗೆ ಒಗ್ಗರಣೆ ಕೊಟ್ಟು ಅದ್ಕ ಟೊಮೆಟೋನ ಹಾಕಿ ಅದು ನೀಟಾಗಿ ಬೆಂದ ಆದ್ಮೇಲೆ ಅದನ್ನ ಸಣ್ಣಾಗಿ ಮಸಿತಿವಿ ಮಸ್ದ ಆದ್ಮೇಲೆ ಅದ್ಕಾ ಹುಳಿ ಉಪ್ಪು ಇವನ್ನೆಲ್ಲ ಹಾಕಿ ಟೊಮೆಟೋ ಸಾಂಬಾರು ಮಾಡ್ತೀವಿ ಈ ಥರ ನಾವು ಮಧ್ಯಾಹ್ನ ಟೈಮಲ್ಲಿ ರೊಟ್ಟಿನ ಭಾಳ ಮಾಡ್ತೀವಿ ನಮ್ಮ ಕಡೆ ಒಂದೊಂದು ಸರ್ತಿ ಚಪಾತಿ ಮಾಡ್ತೀವಿ ಚಪಾತಿ ಜೊತೆ ಆಲುಗಡ್ಡೆ ಪಲ್ಲೆ ಬದನೇ ಕಾಯಿ ಪಲ್ಲೆ ಆ ಥರ ಮಾಡ್ತೀವಿ ರಾತ್ರಿ ಟೈಮಲ್ಲಿ ಆದರೆ ಸ್ವೀಟ್ ಮಾಡ್ತಿರ್ತೀವಿ ಒಂದೊಂದು ದಿನ ಸ್ವೀಟ್ ಅಂದ್ರ ಸಜ್ಕಾ ಆ ಟೈಪ್ ಆಗಿರ್ಬೋದು ಅಥವಾ ಶಾವ್ಗೆ ಪಾಯಸ ಈ ಥರ ಮಾಡ್ತಿರ್ತೀವಿ ನೈಟ್ ಅನ್ನ ಸಾಂಬಾರು ಮಾಡ್ತೀವಿ ಭಾಳ ಅಂದ್ರ ಅನ್ನ ಸಾಂಬಾರು ಮಾಡ್ತೀವಿ ಒಂದೊಂದು ಸರ್ತಿ ಪಲಾವು ಮಾಡ್ತಿರ್ತೀವಿ ಮತ್ತು ಇದು ಸ್ವೀಟ್ ಮಾಡಿದಾಗ ಸ್ವೀಟಿನ ಜೊತಿಗೆ ಅಂದ್ರ ಏನಾರ ಸಜ್ಗಾ ಅಥವಾ ಪಾಯಸ ಈ ಈ ಥರ ಮಾಡಿದಾಗ ಅದ್ರ ಜೊತೆಗೆ ಸಂಡ್ಗಿ ಹಪ್ಳ ಈ ಥರ ಈ ಥರ ತ್ ಈ ಥರ ಮಾಡ್ತೀವಿ ಆಲು ಸಜ್ಕಾ ಜೊತೆಗೆ ಸ್ವೀಟ್ ಜೊತೆಗೆ ಸಂಡ್ಗಿ ಹಪ್ಳ ಈ ಥರ ಅದ್ರ ಜೊತೆಗೆ ಮಾಡ್ತೀವಿ ಪಲಾವು ಮಾಡಿದಾಗ ಪಲಾವು ಜೊತಿಗೆ ಮತ್ತು ಅದ್ರ ಜೊತೆಗೆ ಚಟ್ನಿ ಆಗಿರ್ಬೋದು ಅಥವಾ ಸಾಂಬಾರು ಟೈಪ್ ಆಗಿರ್ಬೋದು ಪಲಾವು ಜೊತೆ ಮಾಡ್ತೀವಿ ಮಧ್ಯಾಹ್ನ ಟೈಮಲ್ಲಿ ಕೆಲವೊಂದು ಸರ್ತಿ ಅಂದ್ರ ಈ ಮಳಿ ಬರ್ತಿರ್ತಲ್ಲಾ ಮಳೆಗೆ ಏನಾದರೂ ಖಾರ ಟೈಪ್ ತಿನ್ಬೇಕು ಅಂತ ಅನಸ್ದಾಗ ಮಂಡಕ್ಕಿ ಮಾಡ್ತೀವಿ ಖಾರ ಮಂಡಾಳ ಅಂತಾರಲ್ಲ ಖಾರ ಮಂಡಾಳ ಮಾಡ್ತೀವಿ ಖಾರ ಮಂಡಾಳು ಜೊತೆಗೆ ಮಿರ್ಚಿ ಬಜ್ಜಿ ಈ ಥರ ಮಾಡ್ತೀವಿ ಒಂದೊಂದು ಸರ್ತಿ ಮೈಸೂರು ಮಂಡಕ್ಕಿ ಮಾಡ್ತಿರ್ತೀವಿ ನೈಟ್ ರಾತ್ರಿ ಟೈಮಲ್ಲಿ ಆದರ ಮೈಸೂರು ಮಂಡಕ್ಕಿ ಮಾಡ್ತೀವಿ ಮಳೆಗಾಲದಲ್ಲಿ ಮಂಡಕ್ಕಿ ತಿಂದಾದ್ಮೇಲೆ ಚಾ ಅದ್ರ ಜೊತೆಗೆ ಚಾ ಕುಡಿತೀವಿ ನಂತರ ಮಧ್ಯಾಹ್ನದ ಊಟ ಆದ್ಮೇಲೆ ಇದು ಎಲೆ ಅಡಿಕೆ ಹಾಕೋಳದ ಆ ಥರ ಮಾಡ್ತೀವಿ ಆಲ್ಮೋಸ್ಟ್ ಅಲ್ ರೊಟ್ಟಿ ಇದನ್ನ ಜಾಸ್ತಿ ಮಾಡ್ತಿರ್ತೀವಿ ಪಲಾವು ಮಾಡ್ತಿರ್ತೀವಿ ಮಧ್ಯಾಹ್ನ ಟೈಮಲ್ಲಿ ಒಂದೊಂದು ಸರ್ತಿ ಬಂದ್ರ ಬೆಳಗ್ಗೆ ಮಾಡಿ ಬೆಳಗ್ಗೆ ಟೈಮ್ ಪಲಾವು ಮಾಡಿದ್ವಾ ಮಾಡಿರ್ತೀವಿ ಅಲ್ಲಾ ಅದನ್ನ ಮಧ್ಯಾಹ್ನ ಮಧ್ಯಾಹ್ನನೂ ಕಂಟಿನ್ಯೂ ಮಾಡ್ತಿರ್ತೀವಿ ಇದು ರೊಟ್ಟಿನ ಅಷ್ಟಾ ನಾವು ಬೆಳಗ್ಗೆ ಮಾಡಿರ್ತೀವಿ ಅಲ್ಲಾ ಅದಾ ರೊಟ್ಟಿನ ಮಧ್ಯಾಹ್ನನೂ ತಿಂತೀವಿ ಮಧ್ಯಾಹ್ನನೂ ಉಳಿದ್ವು ಅಂದ್ರ ಮಧ್ಯಾಹ್ನ ತಿಂತೀವಿ ಚಪಾತಿ ಒಂದ್ವೇಳೆ ಚಪಾತಿ ಮಾಡಿದ್ವು ಅಂದರೆ ಚಪಾತಿನ ಮಧ್ಯಾಹ್ನ ಟೈಮು ತಿಂತೀವಿ ಆದ್ರ ರಾತ್ರಿ ಟೈಮಲ್ಲಿ ಮಾತ್ರ ಅನ್ನ ಸಾಂಬರು ಬಿಸಿ ಆಗಿ ಮಾಡ್ಕೆನ್ತಿರ್ತೀವಿ ಅಂದ್ರ ಅನ್ನ ಸಾಂಬಾರು ಆಗಿರ್ಬೋದು ಪಲಾವು ಆಗಿರ್ಬೋದು ಸಿಹಿ ತಿನಸುಗಳಾಗಿರ್ಬೋದು ಅಂದ್ರ ಸಜ್ಗಾ ಈ ಥರ ಪಾಯಸ ಇವ್ನ ರಾತ್ರಿ ಕಡೆ ಬಿಸಿ ಹೆಂಗೆ ಮಾಡ್ಕೆಂಡು ತಿಂತೀವಿ ಬೆಳಗ್ಗೆ ಟೈಮಲ್ಲಿ ಆದ್ರ ನಾವು ನಮ್ಮನೆಯಲ್ಲಿ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ತುಪ್ಪ ತಿನ್ತೀವಿ ನಂತರ ಪಲ್ಯನು ತಿಂತೀವಿ ಅದರ ಜೊತೆ ರೊಟ್ಟಿ ಪಲ್ಯದ ಜೊತೆಗೆ ಮತ್ತೆ ಹಸಿಮೆಣ್ಸಿನ ಕಾಯಿ ಚಟ್ನಿ ಮಾಡ್ತಿರ್ತೀವಿ ರೊಟ್ಟಿ ಪಲ್ಯ ಹಸಿಮೆಣ್ಸಿನ ಕಾಯಿ ಚಟ್ನಿ ಈ ಥರ ಸೊಪ್ಪು ತ ಹೊಲದಲ್ಲೇ ಇರುವಂಥಾ ಸೊಪ್ಪುಗಳ್ನ ಮೆಂತೆ ಸೊಪ್ಪು ಆಗಿರ್ಬೋದು ಪಾಲಕ್ ಸೊಪ್ಪು ಆಮೇಲೆ ಮೂಲಂಗಿ ಇವ್ನೆಲ್ಲಾ ಅವನ್ನೂ ಸಹ ರೊಟ್ಟಿಲಿ ಹೆಚ್ಕೊಂಡು ತಿಂತಿರ್ತೀವಿ ಅದನ್ನ ಉಳಿದ ರೊಟ್ಟಿ ಏನಾದರೂ ಉಳಿದಿದ್ವು ಅಂದ್ರ ಮಧ್ಯಾಹ್ನ ಟೈಮಲ್ಲಿ ಅವನ್ನ ರೊಟ್ಟಿನ ವಾಪಿಸ್ ತಿಂತೀವಿ ಪಲಾವನ್ನೂ ಮಾಡ್ತಿರ್ತೀವಿ ಅವಾಗಾವಾಗ ಕಾಯಿ ಪಲ್ಲೆ ಏನಾದರೂ ಮನೇಲಿ ಇದ್ವಾ ಅಂದ್ರ ಪಲಾವನ್ನೂ ಮಾಡ್ತಿರ್ತೀವಿ ಪಲಾವು ಒಂದ್ವೇಳೆ ಬೆಳಗ್ಗೆ ಟೈಮ್ ಮಾಡಿದ್ವಿ ಅಂದ್ರ ಮಧ್ಯಾಹ್ನ ಟೈಮ್ ಅಲ್ಲನ್ ಅದೇ ಪಲಾವನ್ನ ಕಂಟಿನ್ಯೂ ಮಾಡ್ತೀವಿ ಆದ್ರ ರಾತ್ರಿ ಟೈಮಲ್ಲಿ ಮಾತ್ರ ಬಿಸಿಯಾಗಿ ಅನ್ನ ಸಾಂಬಾರು ಅಥವಾ ಈಸಿಯಾಗಿ ಮಾಡೋಂಥ ಅಡಿಗೆನ ರಾತ್ರಿ ಟೈಮಲ್ಲಿ ಮಾಡ್ತಿರ್ತೀವಿ ಒನೊಂದ್ವೇಲೆ ಒಂದು ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅನ್ಸಿದ್ರ ವೀಡಿಯೊ ನೋಡ್ಕಂಡು ಅಥವಾ ಯಾರ್ನಾದರೂ ಕೇಳ್ಕೊಂಡು ಏನಾದರೂ ವಿಶೇಷವಾಗಿರೋವಂಥಾ ಅಡಿಗೆನ ಅಂದ್ರ ಹೀಗೆ ಎಗ್ ರೈಸಾಗಿರ್ಬೋದು ಅಥವಾ ಪಲಾವು ಆಗಿರ್ಬೋದು ವೆಜ್ ಪಲಾವು ಆಗಿರ್ಬೋದು ಅಥವಾ ಟೊಮೆಟೊ ರೈಸ್ ಟೊಮೆಟೊ ಬಾತ್ ಈ ಥರ ಬೇರೆ ಥರದ ಬೇರೆ ಥರದೇ ಯಾವ್ದದರೂ ಅಡ್ಗೆನ ಮಾಡ್ತಿರ್ತೀವಿ ಸ್ಪೆಷಲ್ ಇದ್ದಾಗ ಆದರೆ ಆರ್ಡಿನರಿ ಡೆಲಿ ಡೆಲಿ ಅಂದ್ರ ಅನ್ನ ಸಾಂಬಾರೇ ಜಾಸ್ತಿ ಮಾಡ್ತಿರ್ತೀವಿ ಜಾಸ್ತಿ ಅಂದ್ರ ಅದರಲ್ಲಿ ರೊಟ್ಟಿ ಮಾಡ್ತೀವಿ ಚಪಾತಿ ಮಾಡ್ತೀವಿ ಮತ್ತು ಮಧ್ಯಾಹ್ನ ಟೈಮಲ್ಲಿ ಅಂದ್ರ ಆಲ್ಮೋಸ್ಟ್ ಅಲ್ ಅನ್ನ ಸಾಂಬಾರನ್ನ ಕಂಟಿನ್ಯೂ ಮಾಡ್ತೀವಿ ರಾತ್ರಿ ಟೈಮಲ್ಲಿ ಮಾತ್ರ ಬಿಸಿಯಾಗಿರೋವಂಥಾ ಬಿಸಿ ಈಗ ಚಳಿಗಾಲ ಅಲ್ಲಾ ಅದ್ಕ ಬಿಸಿಯಾಗಿರೋ ಬಿಸಿಯಾಗಿನ ಅಡುಗೆ ಮಾಡ್ಕೊಂದು ಊಟ ಮಾಡ್ತೀವಿ ಅನ್ನ ಸಾಂಬಾರು ಆಗಿರ್ಬೋದು ಪಲಾವು ಆಗಿರ್ಬೋದು ಪಲಾವು ಆದ್ರ ಪಲಾವ್ಗ ಒಗ್ಗರಣೆ ಕೊಟ್ಟು ಪಲಾವು ಪಲಾವು ಉದ್ದ ಐಟಮ್ಸ್ ಅಂದ್ರ ತರ್ಕಾರಿಗಳನ್ನೆಲ್ಲ ಹೆಚ್ಚಿ ಹಾಕಿ ಒಗ್ಗರಣೆ ಕೊಟ್ಟಾದ್ಮೇಲೆ ನೀರು ಹಾಕಿ ಅದು ನೀರು ಒದ್ದಾಡ ಆದ್ಮೇಲೆ ಅಕ್ಕಿಗಳನ್ನ ಹಾಕಿ ಪಲಾವು ರೆಡಿ ಮಾಡ್ಕೆಂಡು ಪಲಾವು ಮಾಡ್ತಿರ್ತೀವಿ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಏನಾದರೂ ಖಾರಂದಿ ಏನಾದರೂ ಅಂದ್ರ ಮಳೆ ಆಗಿರುವಂತ ಟೈಮಲ್ಲಿ ಏನಾದರೂ ಖಾರ ತರ ತಿನ್ನಬೇಕು ಅಂತ ಅನ್ನಿಸ್ದಾಗ ಖಾರ ಮಂಡಾ ಅಂದ್ರ ಮಂಡಕ್ಕಿ ಮಾಡ್ತೀವಿ ಅದ್ರ ಜೊತೆಗೆ ಮಿರ್ಚಿ ಬೋಂಡ ಬಜ್ಜಿ ಈ ಥರ ಮಾಡ್ಕೆಂಡು ತಿಂತೀವಿ ಮುಂಜಾಲೆ ಅಂದ್ರ ಬೆಳಗ್ಗೆ ಟೈಮಲ್ಲಿ ಅಂದ್ರ ನಾಷ್ಟ ಮಾಡ್ತೀವಿ ಹನ್ನೆರಡು ಗಂಟೆ ಒಳಗೆ ಅಂದ್ರ ನಾಷ್ಟ ಮಾಡಿರ್ತೀವಿ ನಾಷ್ಟ ಮಾಡ್ತೀವಿ ಮಧ್ಯಾಹ್ನ ಟೈಮಲ್ಲಿ ಅಂದ್ರ ರೊಟ್ಟಿ ಚಪಾತಿ ಒಂದು ಮಾಡ್ತೀವಿ ರಾತ್ರಿ ಟೈಮಲ್ಲಿ ಅಂದ್ರ ಅನ್ನ ಸಾಂಬಾರು ಪಲಾವು ಏನಾದರೂ ಸಿಹಿ ತಿನ್ನಬೇಕು ಅಂತ ಅನ್ನಿಸಿದರೆ ಸಿಹಿ ಮಾಡ್ತೀವಿ ಅದ್ರ ಜೊತೆ ಸಂಡ್ಗಿ ಹಪ್ಳ ಇವನ್ನೆಲ್ಲಾ ಮಾಡ್ತೀವಿ ಬೆಳಗ್ಗೆ ಟೈಮಲ್ಲಿ ಆದರೆ ರೊಟ್ಟಿನ ಜಾಸ್ತಿ ಮಾಡ್ತೀವಿ ಆಮೇಲೆ ಒಂದೊಂದು ಸರ್ತಿ ದೋಸೆ ಮಾಡ್ತಿರ್ತೀವಿ ಅಂದ್ರ ಅಕ್ಕಿ ದೋಸೆ ಅಂದರೆ ಬೆಳಗ್ಗೆ ಟೈಮಲ್ಲಿ ನಾಷ್ಟಕ್ಕೆ ಮಾಡ್ತೀವಿ ಒಂದ್ವೇಳೆ ಹಿಟ್ಟಿನ ದೋಸೆ ಆದ್ರ ಬಿಸಿವ ಮಧ್ಯಾಹ್ನ ಟೈಮಲ್ಲಿ ಬಿಸಿವಾಕೊಂಡು ದೋಸೆನ ಮಾಡ್ತಿವಿ ದೋಸೆ ಜೊತೆಗೆ ಚಟ್ನಿ ಆದ್ರ ಮಾಡ್ತೀವಿ ಇಲ್ಲಾ ಆಲುಗಡ್ಡೆ ಪಲ್ಯನಾದರೂ ಮಾಡ್ತೀವಿ ಅದು ದೋಸೆ ಇಟ್ಟಿನ್ ದೋಸೆ ಅದ್ರೂನು ಅದುನು ಚನ್ನಾಗಿರುತ್ತೆ ಸೊ ಮಧ್ಯಾಹ್ನ ಟೈಮಲ್ಲಿ ಹಿಟ್ಟಿನ್ ದೋಸೆನ ಮಾಡ್ತೀವಿ